ದಿಸ್ ಕಾಲ್ ಬೀನ್ ರೆಕಾರ್ಡೆಡ್ ಅಲೋ ರೋನಿತ್ ಗ್ಯಾರೇಜ್ ರೀ ಸರ್ ಏನಿಲ್ಲ ನಮ್ಮದು ಗಾಡಿ ಸರ್ವಿಸಿಂಗ್ ಬಿಡವಲತ್ತಿದೊ ಕಾರು ನಮ್ಮಲ್ಲಿ ಶಿಫ್ಟ್ ಅದ ರೀ ಅದು ಬೇರೆ ಸರ್ವಿಸಿಂಗ್ ಇದೆಯಲ್ಲ ಆಯಿಲ್ ಸರ್ವಿಸಿಂಗ್ ಮಾಡ್ಬೇಕು ಮತ್ತರ ಪಾರ್ಕಿಂಗ್ ಲೇಟ್ ಎಲ್ಲ ಕರಾಬ್ ಆಗ್ಯದ ಪಾರ್ಕಿಂಗ್ ಲೇಟ್ ಜರ ಚೆಕ್ ಮಾಡ್ಬೇಕು ಮತ್ತು ಅದರ ಗಾಲಿ ಎಲ್ಲ ಝರ ವಂಕಟಿಂಗ ಆಗ್ಲತ್ತದ ವೀಲ್ ಎಲಿಮೆಂಟ್ ಮಾಡ್ಬೇಕು ಮತ್ತು ನಾ ಈಗ ನೀವು ಯವಾಗ ತಾ ಅಂದ್ರ ಅವಾಗ ತರ್ತರಿ

ಹಾಂ ಹಂಗೆ ರೀ ಮುಂಜಾನೆಯಂತೆ ನಮಗೆ ಆಗಲ್ರಿ ಯಾಕಂತಂದ್ರ ನಾವು ದುರ್ಲಿಂದ ಬರ್ಬೆಕು ಅಯ್ತದ ತ ಹಾಗಾಗಿ ನಾವು ಲೇಟ್ ಅಯ್ತು ಬರ್ಲಕ ಬಾರ ಒಂದು ಅಯ್ತು ನಮಗೆ ಬರ್ಲಕ ಹಾಂ ಹಾಂ ಹಾಂ ಹಾಂ ಇಲ್ಲ ಆಗೆಲ್ರಿ ಬೇರೆ ಗಾಡಿ ಕೊಟ್ಟಿದೇವು ಅಲ್ಲೆಲ್ಲ ಸರಿ ಮಾಡಿಲ್ಲ ಅದಕ್ಕೆ ನಮ್ದು ದೋಸ್ತುರೆಲ್ಲ ಹೇಳ್ದ್ರು ರೋನಿತ್ ಕಾರ್ ಮೆಕ್ಯಾನಿಕ್ ಅವ್ರು ಚಂದ ಮಾಡ್ತರೆ ರೀ ಅವರು ಬಾರಿ ಮಾಡ್ತರಲ್ಲಿ ಸರ್ವಿಸಿಂಗ್ ತಮ್ದಗ ಅಂತ ಹೇಳುದ್ರು ಅದಕ್ಕೆ ನಾವು ನಿಮ್ಮಲ್ಲಿ ಕೊಡೋರ ಅಂತ ಡಿಸೈಡ್ ಮಾಡಿದ್ದೇವೆ ಎಲದ ಸರ್ ನಿಮ್ಮದು ಸ ಗ್ಯಾರೇಜು ತುಂಬ ಚರೊಸ್ತದಲ್ಲಿ ಏನ್ರಿ ಕಲಿತಿರಿ ಮುಂಜಾನೆ ಮತ್ತು ಹಾಂ ಹಾಂ ಮತ್ತಿಗ ಅದು ಎಷ್ಟಾಯ್ತು ಅಂತೀರಿ ಅಂದಾಜ್ ನಮಗೀಗ ಅದು ಖರ್ಚೆಲ್ಲ ಸರ್ವಿಸಿಂಗ್ ಮಾಡಿ ಮತ್ತು ಆಮೇಲೆ ಎಲ್ಲ ಸರ್ವಿಸಿಂಗ್ ಮಾಡದ್ಮೇಗ ಎಲ್ಲ ತೊಳಿಬೇಕು ಗಾಡಿ ವಾಷ್ ಮಾಡ್ಬೇಕು

ಹಾಂ ಹಾಂ ಅದೆ ಭಾಳ ಮಂದಿ ಹಾಂ ಆಯ್ತು ತಕೊಂಡು ಬರ್ತಿವು ಅದಕ್ಕೆ ಬೇರೆ ಕಡಿಯೆಲ್ಲ ಹೀಗೆಲ್ಲ ವ ಸರಿಗೆ ಮಾಡ್ತೆ ಸರಿಗೆ ಮಾಡ್ತೆ ಅಂತೆಲ್ಲ ಮೋಸ ಮಾಡಕ್ಯರ ನಮಗೆಲ್ಲ ಝರ ಗಾಡಿಯೆಲ್ಲ ರೊಕ್ಕ ಡಬಲ್ ತಕೊಂಡರ ಶೋರೂಮ್ದಗ ಬರಬರ್ ಮಾಡಿಲ್ಲ ಹಾಗಾಗಿ ಮತ್ತು ನಮ್ಮ ದೋಸ್ತರು ಹೇಳುದ್ರು ನಿಮ್ಮ ಬಲೆ ಮಾಡ್ಸ್ಕೊರೀ ಇವ್ರ ಬಲೆ ಅಂತಂದು ಚಲೆಕ್ ಮತ್ತು ನಾನು ನಿಮಗೆ ಫೋನ್ ಮಾಡ್ದೆ ಮತ್ತು ಅದ್ರಗ ಇದು ಎಲ್ಲ ಡೋರ್ಗುಳಿಗೆಲ್ಲ ಚಂದದ ಗ್ರೀಸು ಆಯಿಲು ಎಲ್ಲಿಲ್ಲಿ ಬೇಕೈತಿ ಅಲ್ಲೆಲ್ಲ ಹಾಕ್ಬೇಕು ರೀ ಆಮೇಲೆ ಹಾಂ ಹಾಂ ಇದು ನಮ್ಗ ಬ ಬೇರೆ ಕಡಿಗೆ ಹೋಗೋದು ರೀ ಗಾಡಿ ಹೆಚ್ಚಿರ್ದಗ ಚೀಟಿದಗರ ಕೆಲಸ ಇತ್ತು ಗಾಡ್ನಿ ಗಂಜಿ ಹೋಗದಿತ್ತು ಅದಕ್ಕೆ ಗಾಡಿ ಹೆಚ್ಚು ಹೋಯ್ತು ಇದನ ಹಾಂ ಹಾಂ ಆಯ್ತು ತಗೋರಿ ಮತ್ತು ನಾ ಅಲ್ಲೆ ಮುಂದೆ ನಿಂತೆ ಮಾಡ್ಸ್ಕೊತೆ ಯಾಕಂದ್ರೆ ನಾಳೆಗೆ ಬರ್ತಿತ್ತು ಹೋಗೋರ್ನ ಜಲ್ದಿ ಹತ್ ಮಡಕೆ ಆಯ್ತು ಆಯ್ತು ಬರ್ತೀವಿ